ಹಾಂ ನಾವು ಪೇಷೆಂಟು ನಮಗೆ ಜ್ವರ ಬಂದಿದೆ ಸ್ವಲ್ಪ

ಜ್ವರ ಸ್ವಲ್ಪ ಹಾಂ ಮತ್ತು ಶೀತ ಕೆಮ್ಮು ತಲೆನೋವು ಮ್ಯಾಮ್ ಸ್ವಲ್ಪ ಮಳೆಯಲ್ಲಿ ನೆಂದಿದ್ವಿ ಹಾಂ ಹ್ಞೂ ಮೇಡಮ್ ನೀವೆಷ್ಟು ಗಂಟೆಗೆ ಇರ್ತೀರ ನೀವ್ಯಾವ ಟೈಮಿಗೆ ಹೇಳ್ತಿರೋ ಆ ಟೈಮಿಗೆ ಬರ್ತೀನಿ ಓಕೆ ಮೇಡಮ್ ಬರ್ ಅದೇ ಮನೆಮದ್ದೇನಾದರೂ ಸಿಗುತ್ತಾ ಹಾಂ ಹಾಂ

ಹ್ಞೂ ಹಾಂ ಹಾಂ

ಹಾಂ ಮ್ಯಾಮ್

ಹಾಂ ಮ್ಯಾಮ್ ಕೆಮ್ಮಿದೆ ಸ್ವಲ್ಪ ಹಾಂ ಇಲ್ಲ ಕಡಿತ ಬರತ್ತೆ ಸ್ವಲ್ಪ ಹಾಂ ಹಾಂ ಮ್ಯಾಮ್ ಕೆಮ್ಮು ಒಂಥರಾ ಕಫ ಬಂದಂಗೆ ಬರತ್ತೆ ಹಾಂ

ಹಾಂ ಮ್ಯಾಮ್ ಹೇಳಿ

ಹ್ಞೂ ಹಾಂ ಅಷ್ಟೆ ಮ್ಯಾಮ್ ಸ್ವಲ್ಪ ತಲೆನೋವು ಹಾಂ ಮೈ ಕೈ ನೋವು

ಓಕೆ ಮ್ಯಾಮ್ ಬರ್ತೀನಿ ಎಷ್ಟು ಐದು ಗಂಟೆಗಾ

ಹಾಂ ಓಕೆ ಸರಿ ಮ್ಯಾಮ್